ಕೃಷಿ ಉದ್ಯಮವನ್ನು ಗ್ರಾಮೀಣ ಸಮುದಾಯಗಳಲ್ಲಿ ಉತ್ತಮಗೊಳಿಸಲು ಫಲವತ್ತಾದ ಭೂಮಿಯನ್ನು ಹೊಂದಿರಬೇಕು ಮತ್ತು ನೀರಾವರಿ ವ್ಯವಸ್ಥೆ ಚೆನ್ನಾಗಿರಬೇಕು ಹಾಗೆ ಹೊಸ ತಂತ್ರಜ್ಞಾನಗಳಿಂದ ಆಗಿರುವಂತಹ ಯಂತ್ರೋಪಕರಣಗಳು ಗ್ರಾಮೀಣ ಪ್ರದೇಶಗಳಲ್ಲಿನ ಮಾರುಕಟ್ಟೆಯಲ್ಲೂ ಕೂಡ ಲಭ್ಯವಿರುವಂಥ ವ್ಯವಸ್ಥೆ ಇದ್ದರೆ ಸೂಕ್ತ ಹಾಗೆ ಕೃಷಿ ಸಮ್ಮೇಳನಗಳಲ್ಲಿ ಜನರು ಹಳ್ಳಿಯ ಜನರು ಭಾಗವಹಿಸಿ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಂಡು ಅದನ್ನು ಕೃಷಿಯ ಉದ್ಯಮದಲ್ಲಿ ಅಭಿವೃದ್ಧಿ ಪಡಿಸಿಕೊಂಡರೆ ಗ್ರಾಮೀಣ ಸಮುದಾಯಗಳಲ್ಲೂ ಕೂಡ ಕೃಷಿ ಉದ್ಯಮವನ್ನು ನಾವು ಉತ್ತಮಗೊಳಿಸಬಹುದು